ಅಲೊ ಅಲೋ ಅಣ್ಣ ಅದು ಅಣ್ಣ ನಾವು ಸ್ವಲ್ಪ ಗಾಡಿ ಬಾಡ್ಗೆ ಬೇಕಿತ್ತಣ್ಣ

ಅಂದರೆ ನಾವು ಒಂದು ಇಪ್ಪತ್ತು ಜನ ಇದ್ದೀವಣ್ಣ ನಾವು ಅಂದರೆ ಆಲ್ ಓರ್ ಒಂದು ಕರ್ನಾಟಕ ಎಲ್ಲ ಟೂರ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದೇನೋ ಒಬ್ಬರು ನಂಬರ್ ಕೊಟ್ಟರು ನಿಮ್ದು ಹಿಂಗೆ ಗಾಡಿ ಬಾಡ್ಗೆ ಬೇಕಾದ್ರೆ ಸಿಗುತ್ತೆ ಅಂತ ಅದಕ್ಕೆ ನಾನು ಏನು ಬಾಡ್ಗೆ ಅದು ಹೆಂಗೆಂಗೆ ಅಂತ ಕೇಳ್ಬೇಕ್ ಅಂತೇಳಿ ಫೋನ್ ಮಾಡ್ದೆ ಅಣ್ಣ ನಾನು ಅಣ್ಣ ನೋಡಣ್ಣ ಒಂದು ಇಪ್ಪತ್ತು ಜನಕ್ ಆಗುವಷ್ಟು ಯಾವ ಒಂದು ಯಾವ ಗಾಡಿ ಸೂಟಾಗತ್ ನೋಡಣ್ಣ

ಒಂದು ಒಂದು ಐದು ದಿವಸ ಅಣ್ಣ ಐದರಿಂದ ಆರು ದಿವ್ಸ ಅಣ್ಣ ಅಣ್ಣ ಎಷ್ಟು ಡೇ ಎಲ್ಲ ಬೇಡಣ್ಣ ಕಿಲೋಮೀಟ್ರ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿಬಿಡಣ್ಣ

ಇಪ್ಪತ್ತು ರೂಪಾಯಿ ಅಣ್ಣ ಏನು ಕಡ್ಮೆ ಅದು ಮಾಡ್ತೀರಣ್ಣ ಏನು

ಹ್ಞೂ ಆಯ್ತು ಅಣ್ಣ ಅಂದ್ರೆ ನಾನು ಆಯ್ತು ಅಣ್ಣ ನಮ್ಮವರು ಎಲ್ಲ ಸರ್ಕಲ್ ಕೇಳ್ಕೋತೀನಿ ಅಣ್ಣ ಅವ್ರು ಏನಂತಾರೆ ಅವರೆಲ್ಲ ಹಂಗೆ ಓಕೆ ಅಂದ್ರೆ ಅಣ್ಣ ನಿಮ್ಗೆ ಪೋನ್ ಮಾಡ್ತೀನಿ ಒಂದು ಎರಡರಿಂದ ಮೂರು ದಿವಸ ಬಿಟ್ಟು ನೋಡಿ ಅಣ್ಣ ಹಾಂ ಅದೇ ಅಣ್ಣ ನಮ್ಮಲ್ಲಿ ಅವ್ರನ್ನೆಲ್ಲ ಫ್ರೆಂಡ್ಸ್ ಸರ್ಕಲ್ನಾಗೆ ಹಾಂ ಅಣ್ಣ ಅದೇ ಅಣ್ಣ ಬೇಕು ನಾವು ಒಂದು ಸ್ವಲ್ಪ ಅಣ್ಣ ಕೇಳ್ಕೋತೀನಿ ಅಣ್ಣ ಅಂದ್ರೆ ನಮ್ಮ ಫ್ರೆಂಡ್ಸುನ್ನೆಲ್ಲ ಕೇಳ್ಕೊಂಡು ಹಾಂ ಅದು ಅಮೌಂಟ್ ಸೂಟ್ ಆಗುತ್ತಾ ಇಲ್ವಾ ಎಲ್ಲ ಕೇಳ್ಕೊಂಡು ನಿಮಗೆ ಹೇಳ್ತೇನೆ